ನಮ್ಮ ಜಿಲ್ಲೆಯಲ್ಲೂ ಕೂಡ ಜನರುಗಳಿಗೆ ಹಣಕಾಸಿನ ಒಂದು ವ್ಯವಹಾರ ನಡೆಸಲು ಮತ್ತೆ ಹಣಕಾಸಿನ ನೆರವು ನೀಡೋಕ್ಕೆ ಒಂದು ಬ್ಯಾಂಕ್ಗಳು ಸಹಾಯ ಮಾಡುತ್ತವೆ ಅಂತಲೇ ಹೇಳ್ಬೋದು ಇವಾಗ ನಮ್ಮ ಜಿಲ್ಲೆಯಲ್ಲೂ ಕೆನರಾ ಬ್ಯಾಂಕು ಎಸ್ ಬಿ ಐ ಈ ರೀತಿಯ ಒಂದು ತುಂಬನೇ ಒಂದು ಪ್ರಸಿದ್ಧವಾದ ಬ್ಯಾಂಕುಗಳಿದೆ ಆ್ಯಕ್ಸಿಸ್ಸು ಐ ಸಿ ಐ ಈ ರೀತಿ ಬ್ಯಾಂಕ್ಗಳು ಜನಗಳಿಗೆ ಅಮೌಂಟ್ನ ಟ್ರ್ಯಾನ್ಸ್ಫರ್ ಮಾಡೋಕ್ಕೆ ಮತ್ತು ಟ್ರ್ಯಾನ್ಸ್ಯಾಕ್ಷನ್ ಮಾಡೋಕ್ಕೆ ಮತ್ತು ಲೋನ್ ತೊಗೊಳ್ಳೋಕೆ ತುಂಬನೇ ಒಂದು ಸಹಾಯ ಮಾಡುತ್ತೆ ಹಾಗೆ ರಿ ಅದೇ ರೀತಿ ಒಂದು ಧಾರ್ಮಿಕ ಒಂದು ಗುಂಪುಗಳಿಂದಲೂ ನಡೀತಿರೋ ಚಿಟ್ ಫಂಡು ಮತ್ತೆ ಬ್ಯಾಂಕ್ಗಳು ಈ ರೀತಿ ಒಂದು ಬ್ಯಾಂಕ್ಗಳೂ ಅವರವರ ಧರ್ಮದವರಿಗೆ ಮತ್ತೆ ಅವರವರ ಜಾತಿ ಕೂಡ ಇಂದ ಹಣವನ್ನು ಸಂಗ್ರಹ ಮಾಡಿ ಆನಂತರ ಒಂದು ಹಣದ ನೆರವನ್ನು ಕೂಡ ಒಂದು ಸಹಾಯ ಮಾಡ್ತಾರೆ ಅಂತಲೇ ಹೇಳ್ಬೋದು ಅದು ಒಂದು ಆ ಮತ್ತು ಈ ಥರ ಬ್ಯಾಂಕ್ಗಳೆಲ್ಲ ಯಾವ ರೀತಿ ನಡೀತವೆಂದ್ರೆ ಆ ಆ ಬ್ಯಾಂಕ್ಗಳು ಅವರ ಜಾ ಧರ್ಮದವರೇ ನಡೆಸ್ತಾರೆ ಮತ್ತೆ ಆದಷ್ಟು ಅವರ ಧರ್ಮದವ್ರಿಗೇನೇ ಅವರು ಸಹಾಯ ಮಾಡಲು ಒಂದು ಆಸಕ್ತಿ ತೋರಿಸ್ತಾರೆ ಈ ರೀತಿ ಅದು ಒಂದು ಕೂಡ ನಮ್ಮ ಈ ಭಾರತ ದೇಶದಲ್ಲಿ ತುಂಬನೇ ಬ್ಯಾಂಕ್ಗಳಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ನಮ್ಮ ಸ್ಥಳದಲ್ಲೂ ಚಿಕ್ಕಬಳ್ಳಾಪುರದಲ್ಲೂ ಇದೆ ಇವಾಗ ಉದಾಹರಣೆ ಕೊಡ್ತೀನೆಂದ್ರೆ ಒಂದು ವೀರಶೈವ ಬ್ಯಾಂಕಂತ ಇದೆ ಇನ್ನೊಂದು ಜೈನ ಬ್ಯಾಂಕು ಈ ರೀತಿ ಅವ್ರವ್ರದ್ದೇ ಆದ ಒಂದು ಬ್ಯಾಂಕ್ಗಳಿರ್ತಾವೆ ಅದು ಒಂದು ಅವರ ಧರ್ಮದವ್ರಿಗೆ ಮತ್ತು ಅವರ ಜನಗಳಿಗೆ ಒಂದು ಆ ಹಣದ ನೆರವನ್ನು ನೀಡೋಕ್ಕೆ ಅವರು ಸಹಾಯ ಮಾಡ್ತಾರೆ ಅಂತಲೇ ಹೇಳ್ಬೋದು ಮತ್ತು ಇದೇ ರೀತಿ ಒಂದು ಇವಾಗ ರೈತ್ರದ್ದು ಅವ್ರದ್ದು ಒಂದು ಬ್ಯಾಂಕ್ಗಳಿರುತ್ತೆ ಇದೇ ರೀತಿ ಒಂದು ಪ್ರತಿಯೊಂದು ಟಾಪಿಕ್ಕು ಮತ್ತೆ ಪ್ರತಿಯೊಂದು ಕಾರಣಕ್ಕೂ ಅವ್ರದ್ದೇ ಆದ ಒಂದು ಸಹಾಯ ಮಾಡೋಕ್ಕೆ ಅಂತಲೇ ಅವ್ರದ್ದೇ ಆದ ಒಂದು ಗುಂಪುಗಳಿಂದ ಒಂದು ಬ್ಯಾಂಕ್ಗಳನ್ನು ಸೃಷ್ಟಿ ಮಾಡಿ ಜನಗಳಿಗೆ ಸಹಾಯವಾಗಲು ಒಂದು ಇದೊಂದು ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು